ಹಲೋ ನಮಸ್ತೆ ಸರ್ ಸರ ನಮಗೆ ಒಂದು ಖಾತೆ ತೆಗಿಲಿಕ್ಕೆ ಉಂಟು ಏನೇನು ಪತ್ರಗಳು ಬೇಕಾಗುತ್ತೆ ಸರ್ ಹಾಂ ಆಧಾರ್ ಕಾರ್ಡು ಮೂರು ಫೋಟೊ

ಹಾಂ ಸರ್ ಮತ್ತು ಇನ್ನೂ ಅಷ್ಟೇನಾ ಸರ್ ಹಾಂ ಚೆಕ್ ಬುಕ್ ಬೇಡ ಸರ್

ಹಾಂ ಎ ಟಿ ಎಮ್ ಕಾರ್ಡ್ ಬೇಕು ಸರ್ ಹಾಂ ಮಾಡ್ತೀವಿ ಸರ್ ಎಷ್ಟಾಗುತ್ತೆ ಸರ್ ದಂಡ

ಹಾಂ ಸರ್ ಹಾಂ ಸರ್ ಉಳ್ಸ್ಕೊತೀವಿ ಸರ್ ಉಳಿಸ್ಕೋತೀವಿ

ಓಹೋ

ಓ ಹೌದಾ ಸರ್ ಹಾಂ ಮ್ಯಾಮ್ ಹಾಂ ಸರ್

ಅವ್ರ ಸೈನ್ ಬೇಕಾಗುತ್ತೆ ಅವ್ರ ಸಹಿ ಬೇಕಾಗುತ್ತಾ ಸರ್ ಮತ್ತು ವಿಳಾಸದ ಸಾಕ್ಷಿ ಬೇಕಾ ಸರ್ ಆಧಾರ್ ಕಾರ್ಡ್ ಅಲ್ಲಿರೋದಲ್ಲ ಸರ್ ಮತ್ತು ಇನ್ನೊಂದು ಕೇಳ್ತಾರಲ್ಲ ಸರ್ ವಿಳಾ ವಿಳಾಸದ ಹಾಂ ಇದೆ ಸರ್ ಹಾಂ ಸರ್ ಹಾಂ ಸರ್ ಸರ್ ಸರ್ ಫೋಟೋ ಸಣ್ಣದಿರಲಾ ಸರ್ ದೊಡ್ಡದೇ ಇರಲಾ ಸರ್ ಪಾಸ್ಪೋರ್ಟ್ ಸೈಝಾ

ಸರ್ ಇವಾಗ ನನಗೆ ಬ್ಯಾಂಕಿಗೆ ಬರೋಕ್ಕೆ ಅಂದರೆ ಖಾತೆ ತೆರೆಯೋದಕ್ಕೆ ಬ್ಯಾಂಕಿಗೆ ಬರ್ತೀನಿ ಸರ್ ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೂ ಬರೋಕ್ಕಾಗುವುದಿಲ್ಲ ಅದು ಅದೇ

ಸರ್ ಒಂದು ಸಲ ಎ ಟಿ ಎಮ್ ಕಾರ್ಡಲ್ಲಿ ಹಣ ಉಜ್ಜಿದರೆ ಎಷ್ಟು ಕಟ್ಟಾಗುತ್ತೆ ಸರ್ ಅಂದರೆ ಎಷ್ಟು ಕಡಿತವಾಗುತ್ತೆ ಸರ್ ಹಣ ಅಂದರೆ ನಾವು ಇವಾಗ ಎ ಟಿ ಎಮ್ ಕಾರ್ಡಲ್ಲಿ ಹಣ ತೆಗಿತೀವಲ್ಲ ಸರ್ ಹಾಂ ಹಾಂ ಹಣ ತೆಗಿತೀವಲ್ಲ ಸರ್ ಅವಾಗ ಎ ಟಿ ಎಮ್ ಕಾರ್ಡಲ್ಲಿ ಎಷ್ಟು ಕಟ್ಟಾಗುತ್ತೆ ಸರ್

ಸರಿ ಸರ್ ನಾನು ನಾಳೆ ಬರ್ತೀನಿ ಸರ್ ಸರ್ ಸಮಯ ಹಾಂ ಹಾಂ ಸರ್

ಸರ್ ಸಾಲದ ಇಂಟ್ರೆಸ್ಟ್ ಎಷ್ಟು ಇರತ್ತೆ ಸರ್ ಹಾಂ ಸರ್ ಹಾಂ ಸರ್ ಸರಿ ಸರ್ ಸರಿ ಸರ್ ಧನ್ಯವಾದಗಳು ಸರ್